ಗ್ರಾಮಾಂತರ ರೈತರು ಎದುರಿಸುತ್ತಿರುವ ಸಾಮಾನ್ಯ ಸವಾಲುಗಳು ಯಾವುದೆಂದರೆ ಅಧಿಕ ಬೆಂಬಲವನ್ನು ಹೌದು ಹವಾಮಾನ ಬದಲಾವಣೆಯೂ ಒಂದು ರೀತಿಯಲ್ಲಿ ತೊಂದರೆ ಉಂಟಾಗಿದೆ ತಂತ್ರಜ್ಞಾನವು ನೆರವು ಬೇಕು ಮತ್ತೆ ಸಣ್ಣ ರೈತರ ತರಬೇತಿಗಳು ಬೇಕು ಅಧಿಕ ಬೆಂಬಲ ಒಂದು ಮೊದಲಿಂದಲೂ ಅದು ರೈತರಿಗೆ ಒಂದು ದೊಡ್ಡ ಸವಾಲು ಆಗಿದೆ ಹೇಗಂದರೆ ಅವರು ಕಷ್ಟ ಪಟ್ಟು ಬೆಳೆಯುವ ಅವರ ಫಲಗೆ ಒಂದು ಒಳ್ಳೆ ಬೆಂಬಲವಂತೂ ಈ ಇತ್ತಿ ಇತ್ತೀಚೆಗೆ ರ್ ಹಲವಾರು ವರ್ಷಗಳಿಂದಲೂ ಅದು ಒಂದು ಒಂದು ಸವಾಲೆ ಅದು ಸಿಗೋದೆ ಇಲ್ಲ ಅವರಿಗೆ ಅದರಿಂದ ಒಂದು ಸರ್ಕಾರವು ಅದಕ್ಕೆ ಆದಷ್ಟು ಕ್ರಮಗಳು ತೊಗೊಂಡಿದ್ದಾರೆ ಬಟ್ ಆದರೂ ದಲ್ಲಾಳಿಗಳು ಅವರದ್ದು ಅವರಿಂದ ಸ್ವಲ್ಪ ಆ ನಿಶ್ ನಿರ್ದಿಗ್ತ ಸ್ ಬೆಂಬಲ ಅವರಿಗೆ ಸಿಗೋದಿಲ್ಲ ಮತ್ತು ಈಗ ಈ ಪೊಲ್ಯೂಷನ್ ಮತ್ತು ಹವಾಮಾನ ಬದಲಾವಣೆ ಮಳೆಗೆ ಆ ಸಮಯಕ್ಕೆ ಬರುವುದರಿ ಬರುವುದು ಬರದೇ ಇರುವುದು ಅತಿ ಹೆಚ್ಚು ಮಳೆ ಬರುವುದು ಅದರಿಂದ ಹವಾಮಾನ ಬದಲಾವಣೆಗಳು ಭಾಳ ಉಂಟಾಗಿದೆ ಅದು ಏಕೆಂದರೆ ಈ ಪೊಲ್ಯೂಷನ್ ಅಂದರೆ ಈಗ ಈ ಯಾವುದು ಅಂದರೆ ಬಸ್ಸು ಲಾರಿ ಆಮೇಲೆ ಬೈಕ್ಗಳು ಅತಿ ಹೆಚ್ಚು ಅಂದರೆ ವಾಹನಗಳ ಅತಿ ಹೆಚ್ಚು ಇದರಿಂದ ಈ ಪೊಲ್ಯೂಷನು ಹಾಳಾಗಿಬಿಟ್ಟಿದೆ ಅದರಿಂದ ಅದು ಏನಾಗಿದೆ ಅಂದರೆ ಮತ್ತು ವಿಮಾನ ಓಡಾಡುವುದ್ರಿಂದಲೂ ಮೇಲಿನ ಓಝೋನ್ ಲೇಯರ್ಸ್ಗಳೆಲ್ಲ ಹಾಳಾಗಿದ್ದರಿಂದ ಈ ಹವಾಮಾನ ಬದಲಾಣೆಗಳು ಭಾಳ ಆಗಿದೆ ಅದರಿಂದ ಅದಕ್ಕೆ ತಕ್ಕಂತೆ ಅದು ಬಿಸಿಲು ಗಾಳಿ ಮಳೆಗಳು ಆದ ಒಂದು ನಿರ್ದಿಷ್ಟ ಒಂದೊಂದು ಕಾಲದಲ್ಲಿ ಆ ಅದನ್ನು ಅದೇ ರೀತಿಯಲ್ಲಿ ಇರುತ್ತಿತ್ತು ಬಟ್ ಈಗ ಬದಲಾವಣೆ ಆಗಿದೆ ಮತ್ತೊಂದು ತಂತ್ರಜ್ಞಾನವು ನೆರವು ಬೇಕು ಏಕೆಂದ್ರೆ ಈ ಬರಿ ಹೂಳಲಿಕ್ಕೆ ಬರೀ ಒಂದು ಪ್ರಾಣಿಗಳ ಸಹಾಯ ಅದು ಸಾಕಾಗೋದಿಲ್ಲ ಈಗ ಹೊಸ ತಂತ್ರಜ್ಞಾನದ ಹೊಸ ತರಹದ ವೆಹಿಕಲ್ಗಳು ಬೇಕೇಬೇಕು ಅದಕ್ಕೆ ಅವ್ರಿಗೆ ಟ್ಯಾಕ್ಟರು ಆಮೇಲೆ ಹೂಳುವ ಎಲ್ಲ ಹೊಸ ತರಹದ ನೆರವು ಬೇಕೇಬೇಕಾಗಿದೆ ಅದು ಅದು ಬಗ್ಗೆ ಸ್ವಲ್ಪ ಸರ್ಕಾರವು ಅದ್ರ ಬಗ್ಗೆ ಯೋಚನೆ ಮಾಡಿ ಅವರಿಗೆ ಕೊಡುವ ಲೋನು ಅದೆಲ್ಲ ಕೊಟ್ಟು ಅದನ್ನು ಬಳಸುವುದು ಅದು ಹೇಗೆ ಏನು ಅಂತ ಹೇಳಿ ಅದನ್ನು ಅವರಿಗೆ ಕೊಡಬೇಕು ಮತ್ತು ಸಣ್ಣವರಿಗೆ ತರಬೇತಿ ತರಬೇತಿ ಅಂದರೆ ಈಗ ಈ ಹೊಸ ಹೊಸ ತರಹದ ಫರ್ಟಿಲೈಝರ್ಗಳು ಬಂದಿದೆ ಹೊಸ ತ ಹೊಸ ಥರ ಕೃಷಿಗಳು ಹೇಗೆ ಯಾವ ಹವಾಮಾನದಲ್ಲಿ ಯಾವ ರೀತಿ ಬಿತ್ತನೆ ಮಾಡಬೇಕು ಅದರ ಬಗ್ಗೆ ಎಲ್ಲ ಒಂದು ಸಣ್ಣ ಒಂದು ತರಬೇತಿಯನ್ನು ಕೊಡಬೇಕು ಅದರ ತಕ್ಕಂತೆ ಮಾಡಿದರೆ ಅದಕ್ಕೆ ತಕ್ಕಂತೆ ಫಲಗಳು ಬರುತ್ತೆ ಇವೆಲ್ಲ ಒಂದು ಕಡೆಯಿಂದ ಕೂಡಿ ಎಲ್ಲರಿಗೂ ಆ ರೈತರಿಗೆ ಒಂದು ಒಂದು ಒಲವು ನೀಡಿದರೆ ನಮಗೆ ಈ ಬರುವ ಸಮಸ್ಯೆಗಳನ್ನು ಎದುರಿಸಬಹುದು